ಗ್ರಾಮೀಣ ಸಮುದಾಯಗಳ ಪಾರಂಪರಿಕ ನೃತ್ಯ ಪ್ರಕಾರಗಳು ಆ ಗ್ರಾಮವನ್ನು ಎತ್ತಿ ಹಿಡಿಯುತ್ತೆ ಆ ಗ್ರಾಮದಲ್ಲಿ ಏನು ಒಂದು ಸಂಸ್ಕೃತಿ ಇದೆಯೋ ಅದನ್ನು ಒಂದು ನೃತ್ಯ ದ ಮೂಲಕ ಗ್ರಾಮದ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು ಸೊ ಅದರಿಂದ ನಾವು ಗ್ರಾಮೀಣ ನೃತ್ಯವನ್ನು ಸಂರಕ್ಷಿಸಬೇಕು ಅದು ನಮ್ಮ ಕರ್ನಾಟಕದ ಒಂದು ಘನತೆಗೆ ಒಂದು ಗರಿ ಇದ್ದಂತೆ